ಹಳ್ಳಿಗಳಲ್ಲಿ ಜನರು ಸಾಂಪ್ರದಾಯಿಕ ನೀವು ಹೇಳಿದಾಗೆ ಪಾರ್ಟಿ ಅಂತ ಬರೆದಿದ್ದೀರ ಅಂದ ಮೇಲೆ ಪಾರ್ಟಿಗೆ ಅಂತೇಳಿದರೆ ಅವರ ಅದು ಒಂದು ಹೇಗೆ ಅವರು ಖುಷಿಯಾಗಿ ಇರ್ತಾರೆ ಅಂದರೆ ಅಂದರೆ ಸಂಭ್ರಮ ಅವ್ರಿಗೆ ಅದು ಒಂಥರ ಪಾರ್ಟಿ ಅಂತ ಸಂಭ್ರಮ ಅವರಲ್ಲಿ ಒಂಥರ ಸ್ವಚ್ಛತೆ ಸುರಕ್ಷತೆ ಮತ್ತು ಸೌಜನ್ಯತೆ ಮತ್ತು ಸಾಂಪ್ರದಾಯಿಕವಾಗಿ ಮತ್ತು ಮತ್ತು ಸಾಂಸ್ಕೃತಿಕವಾಗಿ ಆ ರೀತಿ ಸಮ್ ಆಚರ್ಣೆಗಳನ್ನು ಮಾಡ್ತಾರೆ ಅಲ್ಲಿ ಯಾವುದೇ ರೀತಿ ಭೇದ ಭಾವಗಳಾಗಲಿ ಆಮೇಲೆ ಅಶ್ಲೀಲತೆ ಆಗಲಿ ಬೇರೆ ಯಾವುದೇ ಥರದ್ದು ಇರೋಲ್ಲ ಎಲ್ಲ ಶುದ್ಧವಾಗಿರುತ್ತೆ ಅಂದರೆ ಆಹಾರದಲ್ಲಿ ಮಾಡುವುದಾದರೂ ಒಂದು ಶುದ್ಧತೆ ಆಮೇಲೆ ಮಾತನಾಡುವುದಲ್ಲಾಗಿರಲಿ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಾಗಲಿ ಒಂಥರ ಶುದ್ಧತೆಯಾಗಿ ಒಂಥರ ನೋಡಲು ಎಲ್ಲರೂ ನೋಡುವುದರ ಥರ ಇರುತ್ತೆ ಅದೇ ಈ ನಿಮ್ಮ ಅದಕ್ಕೆ ಸಂಬಂಧಿತ್ವಕವಾಗಿ ನೀವು ಇಲ್ಲಿ ಕೊಟ್ಟಿರೋ ಹಾಗೆ ಕ್ಲಬ್ಗಳು ಮದ್ಯವ್ಯಸನೆ ಆಧುನಿಕ ಬಗೆ ಸ್ ಮನೋರಂಜನೆ ಅಂದರೆ ಅದು ಒಂಥರ ಮೋಜು ಮಸ್ತಿ ಅದು ಸ್ ಶೈಕ್ಷಣಿಕ ಒಂದು ಸಣ್ಣ ಖುಷಿ ಅಷ್ಟೇ ಅದು ನಿಮಗೆ ಭಾಳ ದಿನಗಳಲ್ಲಿ ಉಳಿಯೋದಿಲ್ಲ ಅದು ಒಂದೊಂದು ಆತ್ ಕಾಲ ತಕ್ಕ ಹಾಗೇ ಒಂದು ಅಲ್ಲಿಗೆ ಒಂದು ಒಂದು ಗಂಟೆ ಎರಡು ಗಂಟೆ ಒಂಥರ ಅಷ್ಟರಲ್ಲೆ ಅದು ತುಂಬ ದಿ ತುಂಬ ದಿನಗಳಾಗಲಿ ತುಂಬ ಹೊತ್ತಾಗಲಿ ಅದನ್ನು ಬಳಸಿ ಮನೋರಂಜನೆ ಮಾಡೋದು ಆಗೋಲ್ಲ ಅದರಲ್ಲಿ ನಿಮ್ಮ ದೈಹಿಕ ಆರೋಗ್ಯವನ್ನು ಹಾಳು ಮಾಡುತ್ತೆ ಆಮೇಲೆ ಈ ನಮ್ಮ ಎನ್ವಾರ್ಮೆಂಟ್ ಎನ್ವಾರ್ಮೆಂಟ್ ಅಂದರೆ ಎನ್ವಾರ್ಮೆಂಟ್ ಪರಿಸರ ಪರಿಸರನೂ ಹಾಳು ಮಾಡುತ್ತೆ ಅಂದರೆ ಧ್ವನಿ ಧ್ವನಿ ಪರಿ ಧ್ವನಿ ಧ್ವನಿಯಿಂದ ಪರಿಸರ ಹಾಳು ಮಾಡುವುದು ಆಮೇಲೆ ಈ ಮತ್ತು ಮತ್ತು ಮದ್ಯ ವ್ಯಸನೆ ಅದೂ ಇದೂ ಅಂದರೆಲ್ಲ ಆರೋಗ್ಯ ಹಾಳು ಮಾಡುವುದು ಮತ್ತು ಒಂದು ಥರ ಗಲಾಟೆ ಆ ರೀತಿ ಆಚರಣೆಗಳು ಅದು ಒಂಥರ ಎಲ್ಲರಿಗೂ ಖುಷಿ ಎಲ್ಲ ನಿಮ್ಮ ಮನೆಯವರು ಬಂದು ಸೇರುಕ್ಕೆ ಆಗೋದಿಲ್ಲ ನೀವೆ ನಿಮ್ಮ ಗೆಳೆಯ ಗೆಳತಿಯರ ಜೊತೆಗೆ ಮಾಡುವುದಾಗುತ್ತೆ ಅದುಕ್ಕೂ ಇದುಕ್ಕೂ ಭಾಳ ಈ ಹಳ್ಳಿಯಲ್ಲಿರೋದು ಮತ್ತು ಪಟ್ಟಣದಲ್ಲಿ ಇರುವುದಕ್ಕೂ ಭಾಳ ವ್ಯತ್ಯಾಸಗಳಿದೆ ಅದಕ್ಕೆ ನನ್ನ ಅದಕ್ಕೆ ಇದಕ್ಕೆ ಹೋಲಿಕೆನೇ ಇಲ್ಲ ಆ ಲೆಕ್ಕದಲ್ಲಿ ಹಳ್ಳಿ ಸಂಪ್ರದಾಯ ಒಂದು ಥರ ಎಲ್ಲರೂ ಬಂದು ಸೇರುವ ಒಂದು ಸಂಪ್ರದಾಯ ಇಲ್ಲಿ ಅವರಿಗೆ ಸಂಬಂಧಪಟ್ಟಿದ ಸಮ್ ಮನೋರಂಜನೆಗೋಸ್ಕರ ಮಾಡುವುದು ಒಂದು ಥರ ಒಂದು ಆಚರಣೆಗಳು ಆ ಲೆಕ್ಕದಲ್ಲಿ ಮೊದಲಿಂದ ಬಂದಿರೋ ಹಾಗೆ ಮೊದಲಿಂದ ಮ ಹೇಗೆ ಸಂಪ್ರದಾಯಗಳು ಅದೂ ಒಂದು ಎಲ್ಲರಿಗೂ ಇಷ್ಟವಾಗುವಂಥದ್ದು ನಾನು ನಾನು ಅದನ್ನೇ ಮುಂದುವರೀಬೇಕು ಅಂತ ನಾನು ಹೇಳೋದು